ಹಾಂ ಹೌದು ಹೇಳಿ ಹೌದಾ ಎಷ್ಟು ಗಂಟೆಗೆ ಬಂದಿದ್ದಿರಿ ಹೌದಾ ನೀವಿವತ್ತು ಐದು ಗಂಟೆ ಮೇಲೆ ಬರಕ್ಕಾಗತ್ತಾ ನಾನಿರ್ತೀನಿ ಯಾಕಂದರೆ ನನಗೆ ಸರ್ಜರೀಸಿತ್ತು ಸೊ ನಾನು ಅಲ್ಲೋಗಿದ್ದೆ ಇವತ್ತು ಐದು ಗಂಟೆ ಮೇಲೆ ಬಂದರೆ ನಾನು ನಿಮಗೆ ಮಾತ್ರೆಗಳನ್ನೆಲ್ಲ ಬರ್ದ್ಕೊಡ್ತೀನಿ ತುಂಬ ಸೀ ಹೌದಾ ಏನು ಊಟ ಮಾಡ್ತಿದ್ದೀರಾ ಹೌದಾ ಅನ್ನ ಹಾಲು ಸ್ವಲ್ಪ ಉಪ್ಪು ಹಾಕಿ ತಿನ್ನಿ ಹಾಗೆಯೇ ಇವಾಗ ಎಮರ್ಜೆನ್ಸಿಗೆ ನೀವು ಕೊರೊ ಕ್ರೋಸಿನ್ ಟ್ಯಾಬ್ಲೆಟ್ಸ್ ಅದೆಲ್ಲ ತಗೊಳಿ ನೀವು ಹಾಸ್ಪಿಟ್ಲಿಗೆ ಬಂದರೆ ನಾನು ಚೆಕ್ಕಪ್ ಮಾಡಿಬಿಟ್ಟು ನಾನು ನಿಮಗೆ ಟ್ಯಾಬ್ಲೆಟ್ಸೆಲ್ಲ ಬರ್ದ್ಕೊಡ್ತೀನಿ ಮಾತ್ರೆಗಳನ್ನೆಲ್ಲ ಬರ್ದ್ಕೊಡ್ತೀನಿ ಹಾಂ ಅದೇ ನಾನು ಹೇಳಿದೆನಲ್ಲ ಕ್ರೋಸಿನ್ ಟ್ಯಾಬ್ಲೆಟ್ ತಗೋಳಿ ಆಮೇಲೆ ಒದ್ದೆ ಬಟ್ಟೆನ ತಲೆ ಮೇಲೆ ಇಟ್ಕೊಳಿ ಹಣೆ ಮೇಲೆ ಹಾಂ ಅಷ್ಟೆ ಮತ್ತೆ ಮತ್ತೇನು ಮಾಡ್ತೀರಾ ಮಾಡಿ ಹೌದಾ ಮಲ್ಕೊಳಿ ಮಲ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಆ ಟ್ಯಾಬ್ಲೆಟ್ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೋಳಿ ಆಯಿತಾ ಊಟ ಮಾಡ್ ಊಟ ಆಗಿ ಟ್ಯಾಬ್ಲೆಟ್ಸ್ ತಗೊಂಡು ಸ್ವಲ್ಪ ಹೊತ್ತು ಫೋನಿಲ್ಲದೆ ಮಲ್ಕೊಳಿ ಅವಾಗ ನಿದ್ದೆ ಮಾಡಿದರೆ ಸ್ವಲ್ಪ ಬೆವರು ಬರಬೇಕು ಬೆವರು ಬಂದರೆ ನಿಮಗೆ ಸ್ವಲ್ಪ ಜ್ವರ ಹೋಗಿದೆ ಅಂತ ಅರ್ಥ ಇಲ್ಲಾಂದರೆ ಸ್ಟೀಮ್ ತಗೋಳಿ ಆಯಿತಾ ಸ್ಟೀಮ್ ತಗೊಂಡು ಮಲ್ಕೊಳಿ ಐದು ಗಂಟೆ ಮೇಲೆ ಬರ್ತೀವಿ ನೀವು ಬನ್ನಿ ಐದು ಗಂಟೆ ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ನಿಮ್ಮದು ಪೆ ಪೆ ಮಾಡಿಬಿಟ್ಟು ಆಮೇಲೆ ಅಲ್ಲಿರ್ತೀವಿ ಹಾಂ ಸರಿ